ಹಲೋ ಇದೂ ಇನೋ ಕಸ್ಟಮರ್ ರೀ ನಮುಗೆ ಚೀಸ್ ಮಿಲ್ಕ್ ಯೋಗರ್ಟ್ ಅದು ಬೇಕಾಗಿತ್ತು ರೀ ಹಾಂ ಚಿಕ್ಕದು ರೀ

ಇನ್ನೇನು ಅದೆ ರೀ ನಿಮ್ಮಲ್ಲಿ

ಹೌದು ರೀ ಹಾಂ ನಮುಗೆ ತುಪ್ಪ ಮೊಸ್ರದ್ದು ಬೇಕಾಗಿತ್ತು ರೀ ಚೀಸ್ ಮತ್ತೆ ಯೋಗರ್ಟ್ ಎರಡೇ ಬೇಕಾಗಿವೆ ರೀ ಹಾಂ ಅದು ಎಷ್ಟು ಅದೆ ರೀ ರೇಟ್ ಎಷ್ಟು ಅದೆ ರೀ

ಹಾಂ ಅದೇ ಹೇಳಿರಿ ನೀವು ರೇಟ್ ಅರೆ ಹೇಳಿರಿ ನಾವು ತಗೋತಿದ್ದಿವಿ ಕಡಿಮೆ ಮಾಡಿರಿ ಅಷ್ಟಂದರೆ ಹ್ಯಾಂಗೆ ರೀ ಹ್ಞೂ ಅದೇ ಎಲ್ಲಾ ಚೆನ್ನಾಗಿ ಇರ್ತತೆ ರೀ ಬಟ್ ನೋಡಿರಿ ಕಡಿಮೆ ಮಾಡ್ರಿ ಸರ್ ಎಲ್ಲಿಲ್ಲ ನೋಡಿರಿ ಸ್ವಲ್ಪ ಫಂಕ್ಷನ್ ಅದೆ ರೀ ಅರ್ಜೆಂಟಾಗಿ ಬೇಕಾಗ್ಯದೆ ಭಾಳ ಜನ ರೆಡಿ ಅದ್ರ ಸಲುವಾಗಿ ಫೋನ್ ಮಾಡಿ ಕೇಳಾತೀವಿ ರೀ ನಿಮ್ಗೆ ಸ್ವಲ್ಪ ಜಾಸ್ತಿನೆ ಬೇಕು ರೀ ಭಾಳ ಜನ ಬರ್ತಾರೆ

ಎಷ್ಟು ರೀ ಹಂಗಂದ್ರೆ ಹೆಂಗ್ ರೀ ಒಂದು ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಆರು ಕಡಿಮೆ ಮಾಡಿರಿ ಹಾಂ ಇಲ್ಲ ಇಲ್ಲ ಹಾಂಗೆ ಅನಬೇಡ್ರಿ ಇಲ್ಲಿ ನೋಡರಿಕ್ಕಾ ಇದೊಂದು ಸರಿ ಹೇಳಿರಿ ಹೌದು ರೀ ನೀವೆಲ್ಲ ಕಷ್ಟ ಪಡ್ತೀರಿ ನಾವು ಇವಾಗ ಎಮರ್ಜನ್ಸಿ ಇದೆ ರೀ ಅರ್ಜೆಂಟಾಗಿ ನೀವು ಮನೆಗೇ ತಯಾರು ಮಾಡ್ತೀರೇನು ಬೇರೆ ಕಡೆಯಿಂದ ತರ್ತೀರಿ ಹೌದು ರೀ ಇನ್ನೊಂದು ನೂರು ರೂಪಾಯಿ ನೋಡಿರಿ ಮನೆಯಾಗೆ ತಯಾರು ಮಾಡ್ತೀರೀ ಹಾಂ ಹಾಂ ಮನೆಯಾಗೇ ತಯಾರು ಮಾಡ್ತೀರಾ ಅಲ್ಲರಿ ಬಂದವರೇ ಅವರೇ ಗಿರಾಕಿ ಹೌದು ರೀ ಹ್ಞೂ ಹ್ಞೂ ಆಯ್ತು ಆಯಿತು ನೋಡಿರಾ ಅಂದರು ಒಂದು ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಆರೇ ಕಡಿಮೆ ಮಾಡಿರಿ ಒಂದು ಸ್ವಲ್ಪ ಆಯ ಇಲ್ಲ ಇಲ್ಲ ನೋಡಿ ನೋಡಿರಿ ಯಾಕಂದ್ರೆ ಭಾಳ ಜನ ಬರ್ತಾರೆ ರೀ ಆ ಸಲುವಾಗಿ ನಾವು ನಿಮುಗೆ ಇದು ಇಷ್ಟು ಹೇಳತ್ತೇವೆ ರಿ ಬೇರೆದವರು ನಾವು ಬರ್ತೀವಿ ಅಂತ ರಿ ಆಯ್ತು ಆಯಿತು ಹಾಕಲ್ಲ

ಯಾವಾಗ ಬರ್ಲ್ಯಾವು ರೀ ಬರ್ಲ್ಯಾವು ರೀ ಓಪನ್ ಯಾವಾಗ ಆಯ್ತದೆ ರೀ ಟೈಮಿಂಗ್ ಅದು ಹಾಂ ರೀ ಹೌದು ರೀ ಆಯ್ತು ಆಯ್ತು ಹಾಕಲ್ಲಕ್ರೀ

ಹಾಂ ಹಾಂ ಯಾಕಲ್ಲ ಸರಿ ಹಾಂ